ನಮ್ಮ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರಮಟ್ಟದ್ವರ್ಗು ಸ್ಪರ್ಧಾತ್ಮಕ ಪರೀಕ್ಷೆಗಳ್ನ ಬರ್ಯೋದಕ್ಕೆ ಹೆಚ್ಚು ಸ್ಪರ್ಧಿಸುತ್ತಾರೆ ಹಲವಾರು ಜನರು ಅದಕ್ಕೆ ಆಸಕ್ತಿಯಿಂದ ಅರ್ಜಿಗಳನ್ನು ಹಾಕ್ತಾರೆ ಆಸಕ್ತಿಯಿಂದ ಕೂತ್ಕೊಂಡು ಓದ್ತಾರೆ ಹೇಗೆಲ್ಲ ಓದ್ಬೇಕು ಪರೀಕ್ಷೆಗಳನ್ನು ಹೇಗೆಲ್ಲಾ ಎದುರಿಸ್ಬೇಕು ಅಂತ ಅದಕ್ಕೆಲ್ಲ ತಯಾರಿ ಮಾಡೋದಕ್ಕೆ ಅಂತಾನೆ ನಮ್ಮ ಪ್ರದೇಶಗಳಲ್ಲೆ ಹಲವಾರು ಸಂಸ್ಥೆಗಳು ಈಗ ವ್ಯವಸ್ಥಿತವಾಗಿ ಬಂದಿದ್ದಾವೆ ಕೆ ಎಸ್ಗಿರ್ಬೋದು ಪಿ ಎಸ್ ಐಗಿರ್ಬೋದು ಹಲವಾರು ರೀತಿಯ ಪರೀಕ್ಷೆಗಳನ್ನು ಬರ್ಯೋದಕ್ಕೆ ಹೇಗೆ ಅಂತ ಅವರು ತಯಾರಿ ಮಾಡೋದು ಅಂತ ಐಡ್ಯಗಳನ್ನು ಕೂಡ ಅವರು ಹೇಳ್ ಕೊಡ್ತಾರೆ ಅರ್ಜಿ ಸಲ್ಸೋದು ಹೇಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕು ಯಾವ ವ್ಯಕ್ತಿ ಅರ್ಹರು ಹೇಗೆ ಓದ್ಕೋಬೇಕು ಅನ್ನುವಂಥ ಎಲ್ಲಾ ವಿಚಾರಗಳನ್ನು ಸಂಸ್ಥೆಗಳೇ ಹೇಳ್ತಾವ್ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ್ದು ಕಷ್ಟ ಆಗೋದಿಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ಸುಲಭವಾಗಿ ಅರ್ಜಿ ಸಲ್ಲಿಸಿ ಎಕ್ಸಾಮ್ಗಳನ್ ಅಟೆಂಡ್ ಮಾಡ್ತಾರೆ